ನಮಸ್ಕಾರ ಸರ್ ಸಾರಿಗೆ ವ್ಯವಸ್ಥೆಯಲ್ಲಿರುವ ಕೊರತೆಯು ವೈದ್ಯಕೀಯ ಸೌಲಭ್ಯ ಪಡೆಯುವಿಕೆ ಮೇಲೆ ಪರಿಣಾಮಗಳು ಬೇರೆ ಬೀರುತ್ತದೆ ಏಕೆಂದರೆ ಎಮರ್ಜೆನ್ಸಿ ಇದ್ದರೂ ಕೂಡ ಕೆಲವೊಂದು ಸಾರಿ ಸಾರಿಗೆಗಳು ಬರೋದಕ್ಕಾಗಲ್ಲ ಏಕಂದರೆ ಟ್ರಾಫಿಕ್ ಕೆಲವಂದು ಕಡೆ ಇರೋದರಿಂದ ಬರೋದಕ್ಕಾಗಲ್ಲ ಆಸ್ಪತ್ರೆಗಳು ಕೂಡ ಬೇರೆ ಬೇರೆ ಕಡೆ ಕಡೆ ಬೇರೆ ಕಡೆಯೆಲ್ಲ ಇರೋದರಿಂದ ಅವಕ್ಕೂ ಕೂಡ ಹೋಗೋದಕ್ಕಾಗೋದಿಲ್ಲ ಮತ್ತು ಬೇರೆ ಸ್ವಲ್ಪ ಜಾಸ್ತಿಯೇ ಟೈಮ್ ತೊಗೊಳ್ಳುತ್ತೆ ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತು ಏಕೆಂದರೆ ಪಂಚರ್ ಆಗಿರುತ್ತೆ ಬರೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಮತ್ತು ಅಲ್ಲಿ ಅವರ್ನೆಲ್ಲ ನೋಡಿಕೊಂಡು ತೊಗೊಂಡು ಹೋಗಬೇಕು ಮತ್ತು ಬೇರೆ ಕಡೆ ಆಗಿರೋದರಿಂದ ಅವ್ರ ಹತ್ರ ಇಲ್ಲಿ ಇದ್ದಿದ್ದರೆ ಕರೆಕ್ಟಾಗಿ ಮಾಡ್ಕೋಬೋದಿತ್ತು ಪೇಷಂಟ್ಸ್ ಅವ್ರು ಎಮರ್ಜೆನ್ಸಿ ಇರೋದರಿಂದ ಅವ್ರು ಬೇರೆ ಕಡೆಯೇ ಮಾಡ್ಕೋಬೇಕಾಗಿ ಆ ಥರ ಇರುತ್ತೆ ಆ ಟೈಮಲ್ಲಿ ಧನ್ಯವಾದಗಳು ಸರ್